ಭಾರತದಲ್ಲಿ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳು ರಫ್ತಾಗುತ್ತವೆ ಅದು ಮಣ್ಣನ್ನು ಹಾಳು ಮಾಡುತ್ತದೆ ಮೊದಲು ಅಂದರೆ ಹಿಂದಿನ ಕಾಲದಲ್ಲಿ ಜೈವಿಕ ಗೊಬ್ಬರವನ್ನು ಹಾಕಿ ಜನರು ಉತ್ತಮವಾದ ಬೆಳೆಯನ್ನು ಬೆಳೆಯುತ್ತಿದ್ದರು ಹಿಂದಿನ ಕಾಲ್ದಲ್ಲಿ ಏನಪ್ಪ ಅಂಥೇಳಿದ್ರೆ ಜೈವಿಕ ಗೊಬ್ಬರ ಅಂದರೆ ಮನೆಯಲ್ಲೇ ತಯಾರಿಸಿದಂಥ ಗೊಬ್ಬರ ಅಂದರೆ ಈಗ ಹಸುವಿನ ಸಗಣಿ ಆಗಿರಬಹುದು ದನದ ಸಗಣಿ ಮತ್ತು ಈ ಥರ ಜೈವಿಕ ಗೊಬ್ಬರಗಳನ್ನು ಹಾಕಿ ಯಾವುದೇ ರಾಸಾಯನಿಕ ಕೆಮಿಕಲ್ ಕಿಮಿ ಕಿಮಿ ಕೀಟಗಳನ್ನು ಕೆಮಿಕಲನ್ನು ಬಳಸದೆ ಮತ್ತೆ ಗಿಡಮೂಲಿಕೆ ಔಷಧಿಗಳನ್ನು ಬಳಸ್ಕೊಂಡು ಭಾರತದಲ್ಲಿ ಸುಭಿಕ್ಷವಾಗಿದ್ದರು ಈಗ ಏನಾಗೋಯ್ತಪ್ಪ ಅಂತಂದರೆ ಭಾರ ಭಾರತದಲ್ಲಿ ರೋಗ ರೋಗಗಳಿಗೆ ಕ್ರಿಮಿನಾಶಕ ಔಷಧಿಗಳನ್ನು ತಂದು ಹೊಡೀತಿದ್ದಾರೆ ಕ್ರಿಮಿ ನಾಶಕ ಅಂಥೇಳಿದರೆ ಈಗ ಅದಕ್ಕೆ ಈಗ ನಮ್ಗೆ ಅದಕ್ಕೆ ಕ್ರಿಮಿನಾಶಕದಲ್ಲಿ ಕ್ರಿಮಿನಾಶಕ ಮುಂಚೆ ಮನುಷ್ಯನಿಗೆ ಅತಿ ಹೆಚ್ಚು ಹಾನಿಯನ್ನು ಉಂಟುಮಾಡುತ್ತದೆ ಇದು ಭಾರತದಲ್ಲಿ ಆಗಿದೆ ಹೌದು ಭಾರತದಲ್ಲಿ ಏನಪ್ಪ ಅಂಥೇಳಿದರೆ ಈಗ ಯಾವುದೇ ಭಾಗದಲ್ಲುವೆ ಕ್ರಿಮಿ ನಾಶಕಗಳನ್ನು ಸಿಂಪಡಿಸಬೇಕಾದ್ರೆ ಒಂದು ಮಾದರಿಯ ಮುಖಾಂತರ ಸಿಂಪಡಿಸಬೇಕು ಅದನ್ನು ನಮ್ಮನಿಸಿಕೆ ಅಂದರೆ ಕ್ರಿಮಿ ನಾಶಕಗಳಿಗೆ ರಾಸಾಯನಿಕ ರಾಸಾಯನಿಕ ಕೀಟ ನಾಶಕಗಳನ್ನು ಬೆಳೆಗಳಿಗೆ ಸಿಂಪಡಿಸಲೇಬಾರದು ಅಂತ ನಮ್ಮ ಅಭಿಪ್ರಾಯ ಏಕೆ ಅಂದರೆ ಮಣ್ಣು ಹಾಳಾಗೋದರಿಂದ ಮಾನವನಿಗೆ ರೋಗಗಳು ಅತಿ ಹೆಚ್ಚಾಗಿ ರಾಸಾಯನಿಕ ದಿಂದ ಮಾನವನಿಗೆ ಬರ್ತದೆ ಈಗ ಉದಾಹರಣೆಗೆ ಒಂದು ಭತ್ತಕ್ಕೆ ಯಾವುದೋ ಒಂದು ಕೆಂಪು ಗರಿಯೋ ಬಿಳಿ ಗರಿಯೋ ಏನೋ ಒಂದು ಆಯಿತು ಅದ್ರ ಬಗ್ಗೆ ಕೀಟ ನಾಶಕವನ್ನು ಸಿಂಪಡ್ಸಿದ್ರೆ ನಾವು ಮುಂದೆ ಅದನ್ನು ಉಪಯೋಗಿಸ ಉಪಯೋಗಿಸತಕ್ಕಂತಹ ಆಹಾರದಲ್ಲೇ ನಮಗೆ ತೊಂದರೆ ಆಗಬಹುದು ಮತ್ತೆ ಅದರಿಂದ ನಮಗೆ ಅದರಿಂದ ನಮಗೆ ಸಾವು ಕೂಡ ಸಂಭವಿಸಬಹುದು ಅಂತ ನನ್ನ ಅಭಿಪ್ರಾಯ ಭಾರತದಲ್ಲಿ ಭಾರತದಲ್ಲಿ ಅತಿ ಮುಖ್ಯವಾಗಿ ನೈನ್ಟಿ ಸಿಕ್ಸ್ಟಿ ಪೈ ಪರ್ಸೆಂಟ್ ಜನ ಕೃಷಿ ಆಧಾರಿತ ಭೂಮಿಯನ್ನೇ ನಂಬಿಕೊಂಡು ಭಾರತದಲ್ಲಿ ಜೀವನ ಮಾಡ್ತಿದ್ದಾರೆ ನೆಕ್ಸ್ಟ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಪೈ ಪರ್ಸೆಂಟ್ ಜನ ಭಾರತದಲ್ಲಿ ಕೃಷಿ ಆಧಾರಿತ ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ ಅವ್ರಿಗೆ ಸರ್ಕಾರ ಭಾರತ ಸರ್ಕಾರದ ಕಡೆಯಿಂದ ಅದರ ಅಭಿಪ್ರಾಯ ಅದರ ಮುಖ್ಯಾಂಶಗಳು ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಈ ಥರ ಹಿಂಗೆ ಮಾಡಿದರೆ ಹಿಂಗೆ ಆಗುತ್ತೆ ರೈತ್ರಿಗೆ ವಾದ ಮಹತ್ವವನ್ನು ಕೊಟ್ಟು ರೈತ್ರಿಗೆ ಮಹತ್ವವನ್ನು ಕೊಟ್ಟು ಅವ್ರನ್ನು ಯಾವ ಥರ ಬೇ ಯಾವ ಥರ ಬೆಳೆ ಬೆಳೀಬೇಕು ಯಾವ ಥರ ಕಟಾವು ಮಾಡ್ಬೇಕು ಈ ಥರ ಕೀಟನಾಶಕಗಳು ಬರ್ದಂಗೆ ಯಾವ ಥರ ಕಾಪಾಬೇಕು ಅನ್ನುವಂಥದನ್ನ ಭಾರತ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ರೈತರಿಗೆ ಮನವರಿಕೆ ಮಾಡಬೇಕು ಈಗ ರಾಸಾಯನಿಕ ಕೀಟ ನಾಶಕಗಳಿಂದ ಮಣ್ಣು ಯಥೇಚ್ವಾಗಿ ಹಾಳಾಯ್ತದೆ ಈಗ ಫಲವತ್ತತೆಯು ಕಡಿಮೆ ಆಯ್ತದೆ ಮತ್ತೆ ಮಣ್ಣಿನ ಕಣಗಳ ಸವೆತ ಆಗುತ್ತವೆ ಇದು ಮುಖ್ಯವಾಗಿ ಕಣಗಳ ಫಲವತ್ತತೆ ಕಮ್ಮಿಯಾದರೆ ಮನುಷ್ಯನು ಬೆಳೆಯುವಂಥ ಬೆಳೆಗೆ ಪಕ್ಕ ಪ್ರತಿಫಲ ಸಿಗಲ್ಲ ಈಗ ಅವನು ಉದಾಹರಣೆಗೆ ಐದು ಸಾವಿರ ಖರ್ಚು ಮಾಡಿರ್ತಾನೆ ಫಲವತ್ತತೆ ಕಡಿಮೆ ಆಗಿ ಐದು ಸಾವಿರ ಖರ್ಚು ಮಾಡಿ ಅವ್ನಿಗೆ ಮೂರು ಸಾವಿರ ಬಂದರೆ ಎರಡು ಸಾವಿರ ಅವ್ನ ಕೈಯ್ಯಿಂದೆ ಲಾಸ್ ಆದರೆ ರೈತರ ಬೆಳೆವಣಿಗೆಯಲ್ಲಿ ಕುಂಠಿತ ಆಯ್ತದೆ ರೈತರು ಬೆಳೆವ ಕುಂಠಿತ ಆದರೆ ಮುಂದೆ ದೇಶಕ್ಕೆ ಈಗ ಅನ್ನ ಹಾಕುವಂಥ ರೈತನಿಗೆ ಕುಂಠಿತ ಆದರೆ ಅವನು ಸಾಲವನ್ನು ಮಾಡ್ತಾನೆ ಸಾಲವನ್ನು ಮಾಡಿ ಬ್ಯಾಂಕಲ್ಲಿ ಸಾಲ ತಗೊಂಡು ಸಾಲ ತೀರ್ಸೋಕೆ ಆಗದೇ ಅವನು ಸಾಲ ಅದೇ ಥರ ಬೆಳೀತಾ ಬೆಳೀತಾ ಬಡ್ಡಿ ಬೆಳ್ಕೊಂಡು ಸಾಲ ತೀರ್ಸೋಕೆ ಆಗದೆ ಮುಂದೊಂದು ದಿನ ಆತ್ಮಹತ್ಯೆಗೆ ಮಾಡ್ಕೊಳ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂಥೇಳಿದರೆ ಅವನು ಕೇಂದ್ರ ಸರ್ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರವು ಯಾವ ಥರ ಏನು ಮಾಡಬೇಕು ಕ್ರಿಮಿ ನಾಶಕಗಳನ್ನು ನಿಲ್ಲಿಸಬೇಕು ಮಣ್ಣು ಹಾಳಾಗದಂತೆ ಮಣ್ಣಿನ ಕಣಗಳು ಹಾಳಾಗದಂತೆ ಮಣ್ಣಿನ ಕಣಗಳು ಹಾಳಾಗದಂತೆ ನೋಡ್ಕೊಬೇಕು ಅಂದರೆ ಅದರ ಮಾಹಿತಿ ಕೊಡಬೇಕು ಮಾಹಿತಿ ಯಾವ ಥರ ಏನಪ್ಪ ಅಂತಂದರೆ ರೈತರಿಗೆ ಒಂದು ಕಡೆ ಕೂರಿಸಿ ರೈತ್ರ ಕಡೆಗೆ ರೈತ್ರುಗಳನ್ನು ಭಾರತದಲ್ಲಿ ಅಂದರೆ ಭಾರತದಲ್ಲಿ ಅಂತೇನಲ್ಲ ಯಾವುದೇ ಒಂದು ವಲಯ ಯಾವುದೇ ಒಂದು ವಲಯ ಭೂಮಿಗಳಾಗಬಹುದು ಅಥವಾ ಒಂದು ಕಡೆ ಈಗ ರೈತರೆಲ್ಲ ಇರ್ತಾರೆ ಅಲ್ಲಿ ಒಂದು ಸಭೆ ಮಾಡಿ ಈಥರಕ್ಕೆ ಈ ಥರ ಹಿಂಗೆ ಅಂಥೇಳಿ ಮಾಹಿತಿ ನೀಡಿ ನೀವಿಷ್ಟು ಬೆಳೀರಿ ಇಷ್ಟು ನಮ್ಮದು ಸರ್ಕಾರದಿಂದ ಇಷ್ಟಿದೆ ಈ ಥರ ಅನುದಾನ ಇದೆ ಅಂಥೇಳಿ ಒಂದು ಇದ್ಕೊಟ್ಟರೆ ಯಾವ ಯಾವ ಥರ ರೋಗ ರೋಗಗಳು ಕ್ರಿಮಿನಾ ರೋಗಗಳು ಬ ಬೆಳೆಗಳಿಗೆ ಹಾನಿ ಉಂಟು ಮಾಡಿದೆ ಇದ್ದರೆ ಭಾರತದಲ್ಲಿ ಮಣ್ಣು ಫಲವತ್ತತೆಯು ಹೆಚ್ಚಾಗಿರ್ತದೆ ಮತ್ತು ಮಾನವನಿಗೂ ಯಾವುದೇ ಥರದ ತೊಂದರೆ ಆಗಲ್ಲ ಇ ಇದರಿಂದ ಮಾನವನಿಗೂ ಅತಿ ಮುಖ್ಯವಾಗಿ ತೊಂದರೆ ಆಯಿತಾ ಇದೆ ಮತ್ತು ಮಾನವನಿಗೆ ಅತಿ ಮುಖ್ಯ ತೊಂದರೆ ಆಯ್ತದೆ ಮತ್ತು ಮಣ್ಣಿನ ಸವೆತ ಉಂಟಾಯ್ತದೆ ಮಣ್ಣಿನ ಕ ಮಣ್ಣು ಆಳವಾಗಿರ್ತದೆ ಫಲವತ್ತತೆಯು ಕಡಿಮೆ ಆಗಿದೆ ಆದ್ದರಿಂದ ಭಾರತದ ಕೇಂದ್ರ ಸರ್ಕಾರವು ರೈತರಿಗೆ ಯಾವ ಕಾಲದಲ್ಲಿ ಏನು ಮಾಡಬೇಕು ಅನ್ನೋ ಅಂಥದ್ದು ಮನವರಿಕೆ ಮಾಡಿ ಮನವರಿಕೆ ಮಾಡಿಕೊಟ್ಟು ಬೆಳೆ ಬೆಳೆಯೋದಕ್ಕೆ ಸೂಕ್ತವಾದ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆಯನ್ನು ತಗೊಂಡು ಎಷ್ಟು ಇದು ಈ ತ ಇದು ಈ ಥರ ಆಗುತ್ತೆ ಅಂಥೇಳಿ ಈ ಮಣ್ಣಿಗೆ ಈ ಬೆಳೆನೇ ಸೂಕ್ತ ಅಂಥೇಳಿ ಒಂದು ರೀತಿಯಾದ ಒಂದು ರೀತಿಯಲ್ಲಿ ರೈತರಿಗೆ ಸಲಹೆಯನ್ನು ನೀಡಿದರೆ ಮಣ್ಣಿನ ಬಗ್ಗೆ ಎಲ್ಲರಿಗೂ ಮತ್ತು ಅದರ ಗುಣದ ಬಗ್ಗೆ ಅರ್ಥ ಮಾಡ್ಸಿದರೆ ಒಳ್ಳೆಯದು ಓಕೆ ಒಳ್ಳೆಯ ಅಂಶಗಳನ್ನು ತಗೊಂಡು ಭಾರತ ಸರ್ಕಾರ ಮಾಡಬೇಕು ಅದರಿಂದ ಯಾವುದೇ ತರದಂತಹ ಯಾವುದೇ ತರದಂತಹ ನಿಯಮಗಳನ್ನು ಮಾಡ್ಕೊಂಡು ನಿಯಮಗಳನ್ನು ಮಾಡ್ಕೊಂಡು ರೈತರಿಗೆ ರೈತರಿಗೆ ಅನುಕೂಲ ಅನ್ನುವಂಥದ್ದು ಮಾಡಿಕೊಟ್ರೆ ರಾಸಾಯನಿಕ ಕೀಟನಾಶಕನೂ ಏನು ರಾಸಾಯನಿಕ ಕೀಟನಾಶಕಗಳು ಬರದೇ ಇರೋ ಥರ ನೋಡ್ಕೊಂಡ್ರೆ ಮಾನವನಲ್ಲಿ ಆರೋಗ್ಯವಾಗಿರ್ತಾನೆ ಮತ್ತು ಸುಭಿಕ್ಷವಾಗು ಅವನು ಕೆಲಸವನ್ನ ಮಾಡಬಹುದು ಮತ್ತು ಈ ಕೀಟ ನಾಶಕಗಳಿಂದ ಒಂದಕ್ಕೊಂದು ಒಂದಕ್ಕೊಂದು ವಾಗಿ ಈಗ ಒಂದು ಗಂಟೆಗೆ ಕೀಟನಾಶಕ್ಕೆ ಕೀಟಗಳು ರಾಸಾಯನಿಕ ಕೀಟಗಳು ಹಾಳಾದರೆ ಮ ಅಂದರೆ ಪಕ್ಕದ ಗದ್ದೆ ಒಳ್ಗೆ ಪಕ್ಕದ ಗದ್ದೆ ಸಂದರ್ಭದಲ್ಲಿ ಅವ್ನು ಏನು ಮಾಡ್ತಾನೆ ಅವನು ಕೀಟನಾಶಕಗಳನ್ನ ಸಿಂಪಡಿಸ್ತಾನೆ ಕೀಟನಾಶಕಗಳನ್ನ ಸಿಂಪಡಿಸಿ ಮಾಡಿದಾಗ ಮಣ್ಣಿನ ಫಲವತ್ತತೆ ಅವನದಲ್ಲು ಕಮ್ಮಿಯಾಗಿ ಅವನದಲ್ಲು ಕಮ್ಮಿಯಾಗಿ ಮಣ್ಣಿನ ಫಲವತ್ತತೆ ಅವನು ಕೃಷಿಯಲ್ಲಿ ಕುಂಠಿತಗೊಳ್ತಾನೆ ಅವಾಗ ಒಬ್ಬರಿಂದ ಒಬ್ಬರಿಗೆ ಅದು ಹರಡುವಂತಹ ಕೀಟನಾಶಕ ಆಗಿರೋದರಿಂದ ಎಲ್ಲೂ ಕೀಟನಾಶಕಗಳು ಆಗದೇ ಇರೋ ಎಲ್ಲೂ ಬರೀ ಕೀಟನಾಶಕಗ ಕೀಟಗಳು ಕೃಷಿಕರಿಕೆ ಒಳಗಾಗದೇ ಇರೋ ಒಳಗಾಗದೇ ಇರಲಿ ಅಂತ ನಾವು ಮಾಡಬೇಕು ಏಕೆ ಅಂತಂದರೆ ಇವತ್ತು ಅತಿ ಹೆಚ್ಚು ದೇಶ ಅವಲಂಬಿತವಾಗಿರೋದೆ ಕೃಷಿ ಆಧಾರಿತವಾಗಿ ಪ್ರಾಥಮಿಕ ವಲಯದಲ್ಲಿ ಕೃಷಿ ಜಾಸ್ತಿ ಇರೋದು ಅದರಿಂದ ನಾವು ಇದು ಮಾಡಬೇಕಂಥೇಳಿ ಕೀಟನಾಶಕಗಳಿಂದ ಮಣ್ಣು ಹಾಳು ಆಗುತ್ತಿದೆ ಮತ್ತು ಮನುಷ್ಯನಿಗೂ ರೋಗಗಳು ಬರುತ್ತಿರೋದರಿಂದ ಆ ರಾಸಾಯನಿಕ ಕೀಟಗಳನ್ನು ನಿಲ್ಲಿಸಬೇಕು ಜೈವಿಕ ಗೊಬ್ಬರವನ್ನು ಹಾಕಿ ಭಾರತದ ಸುಭಿಕ್ಷವನ್ನು ಬೆಳೆಸಬೇಕು ಹಾಗಾಗಿ ತಮ್ಮಲ್ಲಿ ವಿನಂತಿ